ಹಲೋ ಇದು ಶಾಯಿ ದರ್ದಾರ್ ಹೋಟಲ್ಲಾ ರೀ ಹಾಂ ಇದು ನಮಗೆ ಫುಡ್ಡು ಡೆಲಿವರಿ ಮಾಡ್ಬೇಕಿತ್ತು ನಾನ್ ವೆಜ್ ಬೇಕಿತ್ತಾ ನಿಮ್ಮಲ್ಲಿ ಯಾವ ಯಾವ ಟೈಪ್ ಅಂದರ ನಾನು ವೆಜ್ ಒಳಗೆ ಯಾವ್ಯಾವ ಫುಡ್ ಸಿಗುತ್ ನಿಮ್ಮ ಹೋಟಲಲ್ಲಿ

ಪಾರ್ಸಲ್ ಕೊಡ್ತೀರಾ ಮ್ಯಾಮ್

ಹೌದಾ ನಮಗೆ ಚಿಕಮ್ ಚಿಕನ್ ಕಬಾಬ್ ಮತ್ತೇ ಚಿಕನ್ ಕ ಅದೊಂದು ನಾಲ್ಕು ಪ್ಲೇಟ್ ಬೇಕು ಒಂದು ಪ್ಲೇಟಿಗೆ ಎಷ್ಟು ಮ್ಯಾಮ್ ಒನ್ ತರ್ಟಿನಾ ಹಾಂ ಅದು ಚಿಕನ್ ಅದೊಂದು ನಾಲ್ಕು ಪ್ಲೇಟ್ ಮತ್ತೆ ಈ ಚಿಕನ್ ಬಿರ್ಯಾನಿ ಒಂದು ನಾಲ್ಕು ಪ್ಲೇಟ್ ಬೇಕು ಹೋಮ್ ಡೆಲೆವರಿ ಐತಲ್ಲಾ ಮ್ಯಾಮ್ ಹಾಂ ಅದು ಫ್ರಿ ಡೆಲೆವರಿದು ಅಂದರೆ ಫೋನ್ಪೇ ಮಾಡಬೇಕೇ ಅಥ್ವಾ ಅಲ್ಲೇ ಡಿಲೆವರಿಗೆ ಹೌದಾ ನಮ್ಮ ಮನೆಗೇನೇ ಅದು ಫುಡ್ ತಲುಪ ಬೇಕಾದರೆ ಟೈಮ್ ಎಷ್ಟ್ ಆಗ್ಬೋದು

ಹೌದಾ ನಮ್ದು ನೈಟ್ ಡಿನ್ನರಿಗೆ ಬೇಕಾಗಿತ್ತು ಹಾಂ ಕಳ್ಸಕೆ ಆಗುತ್ತಾ ಅಷ್ಟು ಇಷ್ಟು ಟೈಮಿಗೆ ಅಂತ ಹಾಂ ಓಕೆ ಓಕೆ ಅಷ್ಟು ಗಂಟೆಗೆ ಕಳ್ಸಿ ಬಿಡಿ ಹಾಂ ಓಕೆ